ಹೌದು ನಾನು ಯಾಂತ್ರಿಕ ಅನುವಾದ ಅಥವಾ ಗೂಗಲ್ ಮ್ಯಾಪ್ಗಳನ್ನು ಅನುಬೋ ಉಪಯೋಗಿಸಿದ್ದೀನಿ ಅದರ ನಿಖರತೆಯನ್ನು ಬರೋದಾದರೆ ಇವಾಗ ಗೂಗಲ್ ಮ್ಯಾಪನ್ನ ಬಳಕೆ ಮಾಡಿದ್ದಾದಲ್ಲಿ ನಿಖರತೆ ಇರುತ್ತೆ ಬ ಅಷ್ಟು ಇರೋದಿಲ್ಲ ಒಂದು ವೇಳೆ ನಾವು ಇವಾಗ ಸಿಟಿಗಳಲ್ಲಿ ಅದನ್ನು ಬಳಸೋದಾದರೆ ಸಂಧಿ ಸಂಧಿ ಮುಕ ಅಂತ ಸಂಧಿಗಳ ಮುಖಾಂತರ ನಾವು ವಾಹನಗಳನ್ನು ಒಯ್ಯ ಬೇಕಾಗುತ್ತದೆ ಕಾರ್ಗಳಿಗೆ ಅದು ಸೂಕ್ತವಲ್ಲ ಯಾಕಂದರೆ ಕಾರ್ಗಳು ಅಂತ ಇದರಲ್ಲಿ ಹೋಗಲು ಸಾಧ್ಯವಿಲ್ಲ ಹಾಗಾಗಿ ಇಲ್ಲಿ ಅದರ ನಿಖರತೆ ಸ್ವಲ್ಪ ಕಡಿಮೆ ಆಗುತ್ತೆ ಎಂದೇ ನಾನು ಹೇಳ್ಬಲ್ಲೆ ಹೈವೇಗೆ ಹೋಗೋದಾದರೆ ಹೈವೆಲಿ ಮ್ಯಾಪ್ ಹಾಕಿದರೆ ಕರೆಕ್ಟಾಗಿ ನಾವು ನಿಖರತೆಯನ್ನು ನಾವು ಪಡೆಯಬೌದು ಈ ಸಿಟಿಗಳಲ್ಲಿ ಮಾತ್ರ ಸ್ವಲ್ಪ ಗೊಂದಲಕ್ಕೀಡು ಮಾಡುತ್ತದೆ ಈ ಗೂಗಲ್ ಮ್ಯಾಪು ಇದರಿಂದಾಗಿ ಬಹಳಷ್ಟು ಬಾರಿ ನಾನೇ ಸ್ವತಃ ದಾರಿಯನ್ನು ತಪ್ಪಿ ದಾರಿ ತಪ್ಪಿದ್ದು ಇದೆ ಇದರಿಂದಾಗಿ ಗೂಗಲ್ ಮ್ಯಾಪ್ ಬಳಸೋದಾದರೆ ಹೈವೆಗಳಲ್ಲಿ ಮಾತ್ರ ಅದು ಸೂಕ್ತವಾಗುತ್ತದೆ ಸಿಟಿಗಳಲ್ಲಿ ಸ್ವಲ್ಪ ಅದರ ನಿಖರತೆ ಕಡಿಮೆಯೇ ಕುಗ್ಗುತ್ತಾ ಹೋಗುತ್ತೆ ಯಾಕಂದರೆ ಸಿಟಿಗಳಲ್ಲಿ ಅನೇಕ ಮಾರ್ಗಗಳು ಒಂದರೊಂದಿಗೆ ಬೆರೆಯುತ್ತವೆ ಇವಾಗ ಸಿಟಿ ಅಂದರೆ ಸಂಧಿ ಗೊಂದಿಗಳು ಇದ್ದೇ ಇರುತ್ತವೆ ಅದರಿಂದಾಗಿ ಅವು ಎಲ್ಲ ಮಾರ್ಗಗಳು ಹೋಗಿ ಒಂದೇ ಕಡೆ ಹೋಗಿ ಬೆರೆಯುವುದರಿಂದ ಅಲ್ಲಿ ಸ್ವಲ್ಪ ಗೊಂದಲಕ್ಕೀಡಾಗುವ ಸಮಯ ಬಂದೇ ಬರುತ್ತದೆ ಗೂಗಲ್ ಮ್ಯಾಪ್ ಕೂಡ ಅಲ್ಲಿ ನಿಖರತೆಯನ್ನು ಕಳೆದುಕೊಳ್ಳಲು ಬಹಳಷ್ಟು ಇದು ಆಗುತ್ತದೆ ಇನ್ನು ಯಾಂತ್ರಿಕದ ಅನುವಾದಕ್ಕೆ ಬರೋದಾದರೆ ಇವಾಗ ನಾನು ಒಂದು ಬೇರೆ ಒಂದು ಭಾಷೆಯಲ್ಲಿ ಅದನ್ನು ಮಾತಾಡಿ ಇನ್ನೊಂದು ಭಾಷೆಗೆ ಅನುವಾದ ಮಾಡೋದಾದಲ್ಲಿ ಅದರ ನಿಖರತೆಯು ಕೂಡ ಅಷ್ಟಕ್ಕಷ್ಟೇ ಆದರೆ ಒಂದು ಸಂತುಷ್ಟಕರವಾದಂಥದ್ದು ಒಂದು ಅನುವಾದ ಸಂತುಷ್ಟಕರವಾಗುತ್ತಾ ಇರುತ್ತದೆ ಎಂದು ನಾನು ಹೇಳಬಲ್ಲೆ ನಾವು ಅಂದುಕೊಂಡಿರೋ ಮಷ್ಟ್ ಮಟ್ಟಿಗೆ ಅದು ಅಷ್ಟು ಸಂತುಷ್ಟಕರವಾಗಿಲ್ಲ ಬಟ್ ವು ರೇಟಿಂಗ್ಸ್ ಕೊಡೋದಾದರೆ ಹತ್ತರಲ್ಲಿ ಎಂಟು ಇಷ್ಟರ ಮಟ್ಟಿಗೆ ನಾನು ರೇಟಿಂಗ್ ಕೊಡಬಲ್ಲೆ ಅನುವಾದಕ್ಕಾಗಿ ಹೀಗಾಗಿ ಅನುವಾದವು ಕೂಡ ಒಂದು ಲೆಕ್ಕಕ್ಕೆ ನಿಖರತೆ ಅಷ್ಟಕ್ಕಷ್ಟೇ ಇದರ ಬಗ್ಗೆ ನಾವಿನ್ನೂ ಬೇರೆ ಜನರಿಗೆ ಕೇಳಬೇಕಾಗುತ್ತದೆ ಅದರ ಮೇಲೆ ಅದು ಡಿಪೆಂಡ್ ಆಗುತ್ತದೆ ಅನುವಾದದಿಂದಾಗಿ ಬಹಳಷ್ಟು ಜನರು ಬೇರೆ ರಾಜ್ಯಕ್ಕೆ ಹೋದಲ್ಲಿ ಅವರಿಗೆ ಆ ಭಾಷೆ ಸ್ಥಳೀಯ ಭಾಷೆ ಬರದಿದ್ದ ಕಾರಣ ಅವರು ತಮ್ಮ ಭಾಷೆಯನ್ನು ಗೂಗಲ್ನಲ್ಲಿ ಹೇಳಿ ಅದನ್ನು ಅಲ್ಲಿರುವ ಭಾಷೆಗೆ ಅನುವಾದಿಸಿ ಅದರಿಂದ ಸಂಬೋಧನೆ ಮಾಡಲು ಬಹಳ ಸಹಾಯವಾಗುತ್ತದೆ ಹೀಗಾಗಿ ಅದು ಕೂಡ ಒಂದು ಅನುಕೂಲವೇ ನಮ್ಮ ಜ ನಮ್ಮ ಈ ಜನ್ರೇಷನಿಗೆ ಹೀಗಾಗಿ ಅದರಿಂದ ಒಳ್ಳೆಯ ಉಪಯೋಗಳನ್ನು ನಾವು ಪಡೆದ್ಕೊಳ್ಳಬೌದಾಗಿದೆ ಇದು ಒಂದು ಬಹಳ ಉತ್ತಮವಾದ ಪ್ರಯತ್ನ ಇದನ್ನು ಈ ತಂತ್ರಜ್ಞಾನವನ್ನು ನಾವು ಬಹಳಷ್ಟು ಜನರು ಉಪಯೋಗಿಸಿಕೊಳ್ಳಬೇಕು ಇದನ್ನು ನಾವು ಬಳಸಿಕೊಂಡು ಎಲ್ಲಿ ಬೇಕಾದಾಗ ಅಲ್ಲಿ ನಾವು ಟ್ರಾವೆಲ್ಲಿಂಗ್ ಏನಂತೀವಿ ಟ್ರಾವೆಲ್ಲಿಂಗ್ ಮಾಡ್ಬೋದಾಗಿದೆ ಇದರಿಂದ ಒಂದು ಒಳ್ಳೆಯ ಅನುಕೂಲವೇ ಇದು ಇನ್ನು ಗೂಗಲ್ ಮ್ಯಾಪು ಕೂಡ ನಾವು ಜಗತ್ತಿನ ಯಾವುದೇ ಮೂಲೆಗೆ ಹೋದ್ರು ಅದನ್ನು ನಾವು ಬಳಕೆ ಮಾಡ್ಬೋದಾಗಿದೆ ಗೂಗಲ್ ಮ್ಯಾಪಿಂದ ಕೆಲವೊಂದು ಬಾರಿ ಅದ್ರ ನಿಕತ್ ನಿಖರತೆ ಹೇಳಕ್ಕೆ ಸಾಧ್ಯ ಇಲ್ಲ ಬಟ್ ಆದರೂ ಸಂತುಷ್ಟಕರವಾದಂಥ ಒಂದು ಯಾಪ್ ಅದನ್ನು ಯೂಸ್ ಮಾಡೋದರಿಂದ ನಾವು ಹಾದಿಯನ್ನು ನಾವು ಆರಾಮಾಗಿ ಕೊಂಡುಕೊಳ್ಬೋದು ಬಟ್ ಒಂದೊಂದು ಸಲ ಲಾಂಗ್ ಡಿಶ್ಟೆನ್ಸ್ ಅಂದರೆ ದೂರವಾದ ದಾರಿಯನ್ನು ತೋರಿಸ್ತದೆ ಸೊ ಶಾರ್ಟ್ ಡ್ ಶಾರ್ಟ್ ಡಿಶ್ಟೆನ್ಸ್ ಅಂದರೆ ಸಮೀಪವಾದ ದ್ ಅಂತರವನ್ನು ತೋರಿಸಿ ಅದು ಸಂಧಿ ಗೊಂದಿಗಳಲ್ಲೆಲ್ಲ ಕರ್ದ್ಕೊಂಡು ಹೋಗುತ್ತೆ ಇದು ಕೂಡ ಒಂದೊಂದು ಸಲ ಒಂದು ಅನನುಕೂಲವೇ ಅಂತ ಹೇಳ್ಬೋದು ನಾವು ಇದರಿಂದಾಗಿ ಅದು ನಮ್ಮ ನಾವು ಹೇಗೆ ಬಳಕೆ ಮಾಡುತ್ತೇವೋ ಅದ್ರ ಮೇಲೆ ಅದು ಅವಲಂಬಿತವಾಗಿರುತ್ತದೆ